ನಾನು ಯಾವುದೇ ರೀತಿ ತೋಟವನ್ನು ಆರಂಭಿಸಿಲ್ಲ ನಮ್ಮ ಮನೆಯಲ್ಲಿ ತೋಟ ಹೇಗೆ ಆರಂಭ್ಸಿದ್ರು ಅಂದರೆ ಸ್ಟಾರ್ಟಿಂಗು ಮಾರುಕಟ್ಟೆಯಲ್ಲಿ ಹೋಗಿ ಅಡಿಕೆ ಮರ ತೆಂಗಿನ ಮರ ತೊಗೊಂಬಂದ್ರು ಅದನ್ನು ಗುಣಿಗಳನ್ನ ಮಾಡಿ ನೆಟ್ಟಿದ್ರು ಅದಕ್ಕೆ ಬಾವಿಯಿಂದ ಸೇದ್ಬಿಟ್ಟು ನೀರನ್ನ ತೊಗೊಬಂದು ಹಾಕಿ ಬೆಳೆಸಿದ್ದಾರೆ ಅವಾಗ ಅಂದರೆ ನ್ಯಾಚುರಲ್ ಗೊಬ್ಬರ ಸಿಗ್ತಿತ್ತು ದನಿನ ಗೊಬ್ಬರ ಅದೆಲ್ಲ ಸಿಗ್ತಿತ್ತು ಅದನ್ನು ತೊಗೊಬಂದು ಹಾಕ್ತಾ ಇದ್ದರು ಇವಾಗ ಬೇರೆ ಬೇರೆ ಅಂದರೆ ಮಾರ್ಕಟ್ಟೆಯಲ್ಲಿ ಸಿಗುವಂತಹ ವಿಷಕಾರಿ ಅವನ್ನೆಲ್ಲ ಹಾಕ್ತಾ ಇದ್ದರು ಆಮೇಲೆ ಅವು ಫಲವತ್ತತೆ ಕೊಡಲ್ವಲ್ಲ ಆ ಟೈಮ್ನಲ್ಲಿ ಅವರು ತಿಳಿದ್ಕೊಂಡು ಇವಾಗ ಮನೆಯಲ್ಲೇ ದನಗಳನ್ನ ಜಾಸ್ತಿ ಮಾಡಿಕೊಂಡು ಮನೆಯಲ್ಲಿ ಜಾಸ್ತಿ ಹಸುಗಳು ಮತ್ತು ಮೇಕೆಗಳ್ನ ತಗಂಡು ಅದರಲ್ಲಿ ಗೊಬ್ಬರ ತಯಾರಿಸಿ ಮತ್ತು ಅವನ್ನು ತೊಗೊಂಡೋಗಿ ಆ ಗಿಡ್ಗಳ್ಗೆ ಹಾಕಿ ಅವ್ರಿಗೆ ಅವಾಗ ಒಳ್ಳೆಯದೇ ಫಲವತ್ತತೆ ನೀಡಿದಾಗ ಅವರು ಮಾರುಕಟ್ಟೆಯಿಂದ ತರುವ ವಿಷಕಾರಿ ಗೊಬ್ಬರವನ್ನು ನಿಲ್ಲಿಸಿ ಮನೆಯಲ್ಲೇ ಇನ್ನೂ ಹೆಚ್ಚು ಹಸುಗಳ್ನ ಸಾಕ್ತಾರೆ ಮತ್ತು ಹೆಚ್ಚು ಮೇಕೆಗಳನ್ನ ಸಾಕ್ತಾರೆ ಇದು ಈ ಎರಡೂ ಗೊಬ್ಬರವನ್ನು ಬಿಟ್ಟು ಬೇರೆ ಕಡೆಯಿಂದ ಕೋಳಿ ಗೊಬ್ಬರವನ್ನೂ ಸಹ ತರಿಸಿ ಹಾಕ್ಸ್ತಾರೆ ಮತ್ತು ಅವಕ್ಕೆ ನೀರು ಕೊರತೆ ಆಗಬಾರ್ದು ಅಂತ ಬೋರನ್ನ ಕೊರೆಸಿ ಅವಕ್ಕೆಲ್ಲ ನೀರನ್ನ ಹಾಯ್ಸ್ತಾರೆ ಇದು ಈ ರೀತಿ ನಾವು ತೋಟವನ್ನು ಆರಂಭಿಸಿದ್ದೀವಿ